ಅಡಿಗೆ ಹವ್ಯಾಸ ಅಂದರೆ ನಮ್ಗೆಲ್ಲಿ ನಮಗೆ ಅಡಿಗೆ ಮಾಡೋದಂದರೆ ಬಹಳ ಇಷ್ಟ ಏನು ಅಡಿಗೆ ಮಾಡ್ತೀವಿ ಅಂದರೆ ಮೊದಲೆಲ್ಲ ನಮ್ಮ ಚಿಕ್ಕವರಿದ್ದಾಗ ಅಡಿಗೆ ಮಾಡಲಿಕ್ಕೆ ಬರ್ತಿದ್ದಿಲ್ಲ ನಾವು ಅಡಿಗೆ ಮಾಡ್ತಾ ಇದ್ವಿ ಆದರೆ ನಮ್ಮಮ್ಮ ಹೀಗ ಮಾಡು ಹಾಗ ಮಾಡು ಅಂತ ನಮಗೆಲ್ಲ ಚಿಕ್ಕವರಿದ್ದಾಗ ಒಂದೊಂದಾಗೆ ಹೇಳ್ಕೊಡ್ತಾ ಇದ್ದರು ಮಾಡ್ತಾ ಇದ್ವಿ ಆಮೇಲೆ ಒಂದ್ಸಲ ಏನಾಯಿತು ನೀವು ರೊಟ್ಟೆ ಜೋಳದ ರೊಟ್ಟೆ ಮಾಡು ಅಂತ ಹೇಳ್ತಾ ಇದ್ದರು ನನಗೇನು ಅದ್ರ ಬಗ್ಗೆ ಗೊತ್ತೇ ಇದ್ದಿಲ್ಲ ಆವಾಗ ನಾ ಏನು ಮಾಡ್ದೆ ನೀ ಹೇಳ್ಕೊಡಮ್ಮ ನಾ ಒಂದೊಂದು ಕಲಿತೀನಿ ಅಂದೆ ಅವಾಗ ಏನು ಮಾಡಿದರು ಅವರು ಹೈಟಲ್ ಹತ್ಕೊಂಡು ನೀರು ಕಾಸು ಬಿಟ್ಟು ಅದರಲ್ಲಿ ಹಾಕಿ ಹಿಟ್ಟನ್ನ ನಾದ್ಬಿ ನಾದೋದನ್ನ ಹೇಗೆ ನಾದಬೇಕು ಅನ್ನೋದು ಕೂಡ ಒಂದೊಂದಾಗಿ ನಮ್ಗ ಅದ್ನ ಹೇಳ್ಕೊಟ್ಟರು ಹೀಗ ಆಗಬೇಕು ಹೀಗ ಒತ್ತಬೇಕು ಹೀಗ ನಾದಬೇಕು ಅಷ್ಟು ಕೂಡ್ಸ ಬಿಟ್ಟು ಒತ್ತಿ ಇದು ಉಂಡೆ ಥರ ಮಾಡಬೇಕು ಅದನ್ನ ಗಟ್ಟಿಯಾಗಿ ನಾದಿ ಒತ್ತಿ ಒತ್ತಿ ನಾದಿ ಅದು ಒಂದು ಹದ ಅಂತ ಬಂದಾಗ ನಾವು ಸಣ್ಣ ಚಿಕ್ಕ ಚಿಕ್ದಾಗಿ ಒಂದೊಂದು ಆಲೂಗಡ್ಡೆಯಷ್ಟು ಗಾತ್ರದಷ್ಟು ನಾವು ಹಿಟ್ಟನ್ನು ತೆಗೆದುಕೊಂಡು ಅದನ್ನ ಒಂದು ಸ್ವಲ್ಪ ಒಣ ಹಿಟ್ಟನ್ನ ಕೆಳಗಡೆ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಹೊಡಿತಾ ಬಾರಿಸ್ತಾ ಹೋಗಬೇಕು ರೌಂಡ್ ಮಾಡ್ಕೊಳ್ತಾ ಆವಾಗ ದೊಡ್ಡದಾದ್ಮೇಲೆ ಅದನ್ನ ಎತ್ತಿ ಹೆಟ್ ಕೊಂಡು ನೈ ಸಾವ್ಕಾಸ್ವಾಗಿ ನಾವು ಹಂಚಿನ ಮೇಲೆ ಹಾಕ್ದಾಗ ಅದು ರೊಟ್ಟೆ ತಯಾರಾದಾಗೆ ಅದ್ಕ ನಾವು ನೀರನ್ನ ಹವ್ವಬೇಕು ನೀರು ಹೇಗೆ ಹಚ್ಚಬೇಕು ಅಂದರೆ ಒಂದು ಪಾತ್ರೇಲಿ ನೀರು ತಗೊಂಡ್ಬಿಟ್ಟು ಅದ್ಕೆ ಒಂದು ಸಣ್ಣ ಬಟ್ಟೆಯನ್ನ ಯಾವುದೋ ಒಂದು ಸಣ್ಣ ಚಿಕ್ಕ ಬಟ್ಟೆಯನ್ನ ಅದ್ರಲ್ಲಿ ಹಾಕ್ಬಿಟ್ಟು ಕರ್ಚಿಪ್ ಅಂತ ಅನ್ಕೊಳ್ಳಿ ಅದ್ಬಿಟ್ಟು ಅದ್ನ ನಾವೇನು ಮಾಡಿ ನೀರಿನಲ್ಲಿ ಅದ್ದಿ ಅದನ್ನ ಸುತ್ತ ರೊಟ್ಟೀನ ಹಂಚಿನ ಮೇಲೆ ಹಾಕಿರ್ತೀವಲ್ಲ ಆ ರೊಟ್ಟಿಯ ಮೇಲೆ ಸವ್ರ ಬೇಕು ನೀರೆಲ್ಲ ಸವ್ರ ಬಿಟ್ಟು ಆ ರೊಟ್ಟೆ ಸ್ವಲ್ಪ ನೀರಿನ ಅಂಶ ಹೋದ್ಮೇಲೆ ಅದನ್ನ ಮತ್ತೆ ತಿರ್ಗಾ ಹಾಕಿ ಒರ್ಳ್ಸಿ ಹಾಕಬೇಕು ಅದನ್ನ ಸ್ವಲ್ಪ ಫುಲ್ ಬೇಯ್ದ ಮೇಲೆ ನಾವು ಪೂರ ಮತ್ತೆ ಅದನ್ನೇ ಒತ್ತಿ ಒತ್ತಿ ಉಬ್ಬಿಸ್ಬಿಟ್ಟು ಹೊರಗಡೆ ತೆಗಿಯಬೇಕು ಆಮೇಲೆ ಅದು ರೊಟ್ಟಿ ತಯಾರು ಆದ ಆಗುತ್ತೆ ಇದೇ ರೀತಿಯಾಗಿ ನಾವು ರೊಟ್ಟಿ ಮಾಡುವಾಗನೇ ಕಲ್ತ್ವಿ ಜೋಳದ ರೊಟ್ಟಿ ಈಗ ನಾವು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಆಯಿತು ನಮ್ಮ ಮನೆಯವ್ರ ಆಯಿತು ನಮ್ಮ ಅಕ್ಕ ಆಯಿತು ಎಲ್ಲರಿಗು ನಮ್ಮೊರುಗ ಜೋಳದ ರೊಟ್ಟಿ ಅಂದರೆ ಭಾಳ ಇಷ್ಟ ಜೋಳದ ರೊಟ್ಟೆ ಇದ್ದರೇನೆ ಊಟ ನಮ್ಮ ಈ ಕಡೆ ಎಲ್ಲ ನಮ್ಮ ಸೈಡು ಆ ಥರ ರೊಟ್ಟೆಯನ್ನ ತಿಂದಿದ್ವಿ ನಿಮ್ಮ ಬೆಂಗ್ಳೂರು ಸೈಡೆಲ್ಲ ರಾಗಿ ಮುದ್ದೆ ಹೇಗೆ ನಿಮ್ಗ ಇಷ್ಟ ಆಗುತ್ತೆ ಆ ಥರ ನಮ್ಮ ಸೈಡು ಉತ್ತರ ಕರ್ನಾಟದಲ್ಲಿ ನಮ್ಗ ಜೋಳದ ರೊಟ್ಟಿ ಅಂದರೆ ಭಾಳ ಇಷ್ಟವಾದ ಊಟ ಏನೇ ಮಾಡಿ ನೀವು ಅಡಿಗೆ ಉಪ್ಪಿಟ್ಟು ಮಾಡಿ ಒಗ್ಗರಣೆ ಮಾಡಿ ಟಿಫನ್ಗೆ ಏನೇ ಮಾಡಿದರೂ ಕೂಡ ನಮ್ಗ ಜೋಳದ ರೊಟ್ಟಿ ಊಟ ಆದಂಗೆ ಬೇರೆ ಯಾವ ಊಟಾನೂ ಸರಿಯಾಗಿ ಆಗೊಲ್ಲಂತಾರೆ ಅದೇ ರೀತಿಯಾಗಿ ನಿಮ್ಗ ಬೇರೆ ಬೇರೆ ರೆಸಿಪಿ ಕಲೀಬೇಕಂದರೆ ನಮ್ಮಮ್ಮನ ಕೈಯಲ್ಲಿ ಚೆನಾಗಿರುವಂಥ ರೆಸಿಪಿಗಳು ಹೇಳ್ಕೊಡ್ತಾರೆ ಅವ್ರಿಗ ಭಾಳ ಅವಲಕ್ಕಿ ಚೆನ್ನಾಗಿ ಮಾಡ್ತಾರೆ ಬೇಸನ್ ಉನ್ ಉಂಡೆ ಲಾಡೂ ಚೆನ್ನಾಗಿ ಮಾಡ್ತಾರೆ ಬೇಸನ್ ಲಾಡು ಅಂದರೆ ನಮ್ಮನೇಲಿ ನಮ್ಮ ಮಕ್ಕಳಿಗಂತೂ ತುಂಬಾನೆ ಇಷ್ಟ ಯಾಕಂದರೆ ಅದು ಕಡಲೇಬೇಳೆ ಹಿಟ್ಟನ್ನ ತುಪ್ಪದಲ್ಲಿ ಹುರುದ್ಬಿಟ್ಟು ಚೆನ್ನಾಗಿ ಕೆಂಪಾಗಲ್ವರೆಗೆ ಹುರುದ್ಬಿಟ್ಟು ಬೀಸಿದ ಸಕ್ಕರೆ ಅಂದರೆ ಸಕ್ಕರೆ ಪೌಡ್ರನ್ನ ಅದ್ರನ್ನ ಮಿಕ್ಸ್ ಮಾಡ್ಬಿಟ್ಟು ಡ್ರೈ ಫ್ರುಟ್ಸನ್ನಾ ಹಾಕಿ ಉಂಡೆ ಕಟ್ತಾರೆ ಅದು ಭಾಳ ಇಷ್ಟ ಆಗುತ್ತೆ ನಮ್ಮ ಮಗಳಿಗೆ ಅದರಿಂದ ನೀವು ಬೇಸನ್ ಉಂಡೆ ಅವಲಕ್ಕಿ ಆಮೇಲೆ ಇದು ಪುಟಾಣಿ ಹಿಟ್ಟಿಂದ ಒಂದು ಬರ್ಫಿ ಅಂತ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಯಾಕಂತ ಕೇಳಿ ಬರೆ ನೀವು ಸಕ್ಕರೆಯಿಂದ ಮಾಡ್ಬೋದು ಸಕ್ಕರೆ ಪುಟಾಣಿ ಹಿಟ್ಟೊಂದು ಇದ್ದರೆ ಕೊಬ್ಬರಿ ಇದರಿಂದ ನಾವು ಬೇಸನನ್ನು ಹುರ್ದು ಕಡಲೆ ಸಕ್ಕರೆಯನ್ನ ಪಾಕ ಮಾಡ್ಬಿಟ್ಟು ಒಂದು ಎಳೆ ಪಾಕ ಬಂದ್ನಂತ್ರ ಪುಟಾಣಿ ಹಿಟ್ಟನ್ನ ಅದ್ಕೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನೂ ನಾವು ಕಲಿಸ್ಬಿಟ್ಟು ಅದ್ನ ತಟ್ ತಟ್ಟಿ ಒಂದು ಪಾತ್ರೆಯಲ್ಲಿ ತಟ್ಟಿ ಹಾಕಿ ತಟ್ಬಿಟ್ಟು ಅದ್ರ ಮೇಲೆ ನಾವು ಗಸಗಸೆ ಕ್ರೊಬ್ಬರಿನ ಹಾಕಿ ಮೇಲೆ ತಟ್ಬಿಟ್ಟು ಕೊರ್ದ್ ಬಿಟ್ಟರೆ ಕೊಬ್ ಪುಟಾಣಿ ಹಿಟ್ಟಿಂದು ಸಕ್ಕರೆ ಬರ್ಫಿ ಮಸ್ತ್ ಸುಪರ್ ಆಗಿರುತ್ತೆ ಬರ್ಫಿ ಅದು ಒಂದು ನಾವು ರೆಸಿಪಿ ಕಲ್ತಿದ್ದೆ ನಮ್ಮ ಅಮ್ಮನ ಜೊತೆಗೆ ಅಮೇಲೆ ಅವ್ಲಕ್ಕಿಯಂತ್ರು ಬಾ ತುಂಬ ಚೆನ್ನಾಗಿ ಮಾಡ್ತಾರೆ ಅಮೇಲೆ ಚಕ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಆಮೆಲೆ ಇದು ಒಡಪ್ಪಿ ಅಂತ ಹೇಳಿ ಅಂದರೆ ಇದು ನಿಪ್ಪಟ್ಟು ಅಂತ ಹೇಳ್ಬಿಟ್ಟು ಶೇಂಗಾದ್ದು ಶೇಂಗಾ ಪುಡಿಯನ್ನ ಹಾಕಿಬಿಟ್ಟು ಮಾಡ್ತಾರೆ ನಿಪ್ಪಟ್ಟು ಅದು ತುಂಬ ಚೆನ್ನಾಗಿರುತ್ತೆ ಅಮೇಲೆ ಅಡಿಗೆ ಮನೇಲಿ ಅಂದರೆ ದೋಸೆ ಪಡ್ಡು ಪಡ್ಡು ಅಂತ್ರು ನಮ್ಮಮ್ಮನ ಕೈಯಲ್ಲಿ ಪಡ್ಡು ತಿಂದರೆ ತುಂಬಾ ಭಾಳ ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಅವರು ಏನು ರೆಸಿಪಿ ಹಾಕ್ತಿದಾರೆ ನಾವು ಹಾಕಿದ್ದನ್ನೇ ಅವರು ಹಾಕ್ತಾರೆ ಆದರೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ರುಚಿಕ್ಕಿಂತ ನಮ್ಮಮ್ಮನ ಕೈಯಲ್ಲಿ ಇರ್ತಕ್ಕಂಥ ರುಚೀನೇ ತುಂಬ ಚೆನ್ನಾಗಿರುತ್ತೆ ಅದ್ರಂದ ಅದರಿಂದೆ ಏನು ರೆಸಿಪಿಪ್ಪಾಂದರೆ ಅಕ್ಕಿಗೆ ಅಕ್ಕಿನೇ ಅಕ್ಕಿ ಉದ್ದಿನ್ಬೇಳೆ ಕಡಲೇಬೇಳೆ ಮೆಂತೆ ಸ್ವಪ್ಪ ಅವಿಜಾಬಿಟ್ಟು ನೆನೆಸ್ಬಿಟ್ಟು ಅಮೇಲೆ ಅದ್ನ ಗ್ರೈಂಡ್ರ್ ಮಾಡಿ ಅದರಲ್ಲಿ ಮಂಡಕ್ಕಿನೋ ಅಥವಾ ಅವಲಕ್ಕಿನೋ ಹಾಕ್ಬಿಟ್ಬಿಟ್ಟರೆ ಪಡ್ಡು ಚೆನ್ನಾಗಿ ಬರುತ್ತೆ ಅಂತಾರೆ ಆದರೆ ಅದು ಹಾಕೋದರಲ್ಲಿ ಆದರೆ ಆಗರ್ತಕ್ಕಂಥ ಒಂದೊಂದು ಇದು ಗ್ಲಾಸ್ ಅಳತೆ ಅಳತೆ ಮೇಲೆ ಮೆಜರ್ಮೆಂಟ್ ಮೇಲೆ ಮಾಡ್ತಾರೆ ಆ ನಂತರ ಇದು ಮತ್ತು ಚಕ್ಲೀನ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಹಗುರವಾಗಿರ್ತವೆ ಪುಟಾ ಸಕ್ಕರೆ ಅಕ್ಕಿ ಹಿಟ್ಟು ಅಮೇಲೆ ಅದ್ಕ ಸ್ವಲ್ಪ ಪುಟಾಣಿ ಹಿಟ್ಟು ತುಪ್ಪ ಕಾಸ್ಬಿಟ್ಟು ಹಾಕ್ತಾರೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ್ ಬಿಸಿನೀರು ಕಾಯಿಸ್ಬಿಟ್ಟು ನಾದಿ ಮಾಡ್ತಾರೆ ಅದು ತುಂಬ ಚೆನ್ನಾಗಿರತ್ತೆ ಚಕ್ಲಿ ಅಮೇಲೆ ಅಡಿಗೆಯಲ್ಲಿನಾವೇ ಮಾಡಿರ್ತಕ್ಕ ನಾವು ಮಾಡ್ತಾ ಅಡಿಗೇಲಿ ನಾವು ತುಂಬ ಚೆನ್ನಾಗಿ ಮಾಡ್ತೀವಿ ನಮ್ಮನೇವರಿಗೆಲ್ಲ ಭಾಳ ಇಷ್ಟ ಆಗುತ್ತೆ ನಾವು ರೊಟ್ಟೆ ಜೋಳದ ರೊಟ್ಟೆ ಮಾಡ್ತೇವೆ ಮೆಂತೆ ಚಪಾತಿ ಮಾಡ್ತೀವಿ ಅಮೇಲೆ ಪುಂಡಿ ಪಲ್ಲೆ ನಮ್ಮ ಮನೆವ್ರಿ ತುಂಬ ಇಷ್ಟ ಪುಂಡಿ ಪಲ್ಲೆ ಮಾಡ್ತೀವಿ ಮಾಡ್ತೀವಿ ಅಮೇಲೆ ಅದು ಚಪಾ ಮೆಂತೆ ಇದು ಪಾಲಕ್ ದೋಸೆ ಅಂತಾನೆ ಮಾಡ್ತೀವಿ ನಾವು ಅದನ್ನ ನಮ್ಮ ಅತ್ತೇವರಿಗೆ ಭಾಳ ತುಂಬಾ ಇಷ್ಟ ಪಾಲಕ್ ದೋಸೆ ಯಾವ್ಥರ ಮಾಡ್ತಾರೆ ಅಂದರೆ ಪಾಲಕ್ಕನ್ನ ತುಮ್ ಪುಲ್ ಮಿಕ್ಸಿಂಗ್ ಪೇಸ್ಟ್ಗತೆ ಮಾಡ್ಬಿಟ್ಟು ಅದ್ಕ ಹಸಿ ಮೆಣ್ಶಿನ ಕಾಯಿ ಪಾಲಕ್ ಉಪ್ಪು ಹಾಕಿ ಅದನ್ನ ಮಿಕ್ಸಿ ಮಾಡ್ಬಿಟ್ಟು ಪೇಸ್ಟ್ಗತೆ ಮಾಡಿ ಅದ್ಕ ಗೋದಿ ಹಿಟ್ಟಲ್ಲಿ ಕಲ್ಸ್ಬೇಕು ಅದನ್ನ ಯಾವತ್ತು ಗೋದಿಹಿಟ್ಟಲ್ಲಿ ಕಲ್ಸಿದ್ದರೆ ಅದು ಕೂಡ ಹೆಲ್ದೀ ಪುಡ್ಡೇ ಗೋದಿಹಿಟ್ಟು ಅದ್ನೆರಡು ಹಾಕಿ ಮಿಕ್ಸ್ ಮಾಡಿ ತವಾ ಕಾಯ್ದ ಮಾಡಿ ಮಾಡಿ ಹಾಕಿದ್ಮೇಲೆ ಆ ದೋಸೆಯನ್ನ ಹಾಕಿಟ್ರೆ ತುಂಬ ಚೆನ್ನಾಗಿರುತ್ತೆ ದೋಸೆ ಚೆನ್ನಾಗಿ ಬರುತ್ತೆ ಅದರಿಂದ ಆ ದೋಸೆಯಂದರೆ ಮನೆಯವರಿಗೆ ನಾ ನಾ ಮಾಡಿರ್ತಕ್ಕಂಥ ಅಡಿಗೆಯಲ್ಲಿ ತುಂಬಾ ಇಷ್ಟ ಪಟ್ಟು ತಿನ್ನೋದನ್ನ ತಿಂತಾರಂದರೆ ಅದು ನಾನು ಜೋಳದ ರೊಟ್ಟೆ ಪ್ಲಸ್ ಎಣ್ಣೆ ಬದನೇಕಾಯಿ ಪ್ಲಸ್ ಪುಂಡಿ ಪಲ್ಲೆ ಇವ ಅನ್ನ ಭಾಳ ಇಷ್ಟ ಪಡ್ತಾರೆ ಅವರು ರೈಸ್ ಐಟಮಲ್ಲಿ ಅಂದರೆ ಮಸಾಲೆ ರೈಸ್ ಭಾಳ ಇಷ್ಟ ಪಡ್ತಾರೆ ಅವ್ರ ಮಸಾಲೆ ರೈಸ್ ಅಂದ್ರೆ ಅಮೇಲೆ ಅದರಲ್ಲಿ ನೀವು ಯಾವ್ದಾದರೂನು ಜೀರಾ ರೈಸ್ ತಗೋಬೋದು ಮಕ್ಕಳಿಗಂತ್ರುವೆ ಭಾಳ ಇಷ್ಟ ನಾ ಮಾಡ್ತತಕ್ಕಂಥ ಮೊಸರನ್ನ ಭಾಳ ಇಷ್ಟ ಪಡ್ತಾರೆ ಅವ್ರ ಫ್ರಮ್ ಸ್ಕೂಲಲ್ಲೆ ಮಕ್ಕಳ ಫ್ರೆಂಡ್ಸ್ ಎಲ್ಲ ನಿಮ್ಮಮ್ಮ ಮಾಡ್ತಾರೆ ಮೊಸರನ್ನ ತುಂಬಾ ಅಂತ ಹೇಳ್ತಾರಂತೆ ಹಾಗಾಗಿ ಅವಳು ಭಾಳ ಇಷ್ಟಪಡ್ತಾಳೆ ಮೊಸ್ರನ್ನಾನೇ ಮಾಡು ಕಟ್ಟಮ್ಮ ಚೆನ್ನಾಗಿರುತ್ತೆ ನಿನ್ನದು ಅಂತ ಹೇಳಿ ಈ ಥರ ಎಲ್ಲ ಭಾಳ ಇಷ್ಟ ಪಟ್ಟು ಮಾಡ್ತೀವಿ ನಾವೆಲ್ಲ ಅಡುಗೆನ ಅಮೇಲೆ ಪಾಲಕ್ ಪನ್ನೀರ್ ಅಂತ ಹೇಳಿ ಮಾಡ್ತೀವಿ ಚಪಾತಿ ಜೊತೆಗೆ ನಾವೇ ಅದ್ರಲ್ಲಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಪನೀರ್ ನಮ್ಗ ನಮ್ಮ ಪ್ರಯೋರಿಟಿ ಪ್ರಕಾರ ನಾವು ಮಾಡ್ತೀವಿ ಅದ್ನ ಮಕ್ಳಿಗ ಭಾಳ ಇಷ್ಟ ಆಗುತ್ತೆ ನಮ್ಮ ನಮ್ಗ ಅಡಿಗೆ ಮಾಡಕ್ಕಂದ್ರ ತುಂಬಾ ಇಷ್ಟ ಬೆಳಗ್ಗಿಂದ ನಾವು ಏನಾದರು ಮಾಡಲೇಬೇಕು ಹುಡುಗ ಮಕ್ಕಳಿಗೆ ಈ ಬಾಕ್ಸಿಗೆ ತಿನ್ನಲಿಕ್ಕೆ ಟಿಫಿನು ಅವಲಕ್ಕಿ ಉಪ್ಪಿಟ್ಟು ಮಂಡಕ್ಕಿ ಒಗ್ಗರಣೆ ಮಂಡಕ್ಕಿ ಒಗ್ಗರಣೆ ತುಂಬಾ ಇಷ್ಟ ಆಗ್ಬೋದು ಎಲ್ಲರಿಗು ಮಂಡಕ್ಕಿ ಒಗ್ಗರಣೆ ಜೊತೆಗೆ ನೀವು ಮೆಣ್ಶಿನ್ಕಾಯಿ ಕಾಯಿ ಮಿರ್ಚಿ ಬಜ್ಜಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಈ ನಮ್ಮ ಕೊಪ್ಳ ಜಾತ್ರೇಲಿ ಎಷ್ಟು ಸ್ಪೆಷಲ್ ಆಗಿರೋದೇ ಅದು ಗಿರ್ಮಿಟ್ಟ ಮಿರ್ಚಿ ಅಂತ ಹೇಳ್ಬಿಟ್ಟು ಆ ಗಿರ್ಮಿಟ್ ಮಿರ್ಚಿ ಹೇಗೆ ಮಾಡೋದಂದರೆ ನಾವು ಹೆಚ್ಚಾಗ ಸ್ವಲ್ಪ ಮನೇಲೇ ಮಾಡ್ತೀವಿ ಅದನ್ನ ಹ್ಯಾಗ ಮಾಡ್ತೀವಂದರೆ ಮಂಡಕ್ಕೀನ ತರ್ಸ್ಬಿಟ್ಟು ಒಂದು ಸೈಡ್ ಇಟ್ಟಿರ್ತೀವಿ ಅವ್ನ ಮಂಡಕ್ಕಿ ತಳ್ನಲ್ಲ ಫಸ್ಟ್ ಹಾಗೇ ಇಟ್ಟಿರ್ತೀವಿ ಅದನ್ನ ಮೊದಲೇ ಹುಳಿ ಮಾಡ್ಕೊಳ್ತೀವಿ ಹುಳಿ ಹೇಗಪ್ಪಾ ಅಂದರೆ ಉಳಾಗಡ್ಡಿ ಹಶಿಮೆಣ್ಶಿನ್ಕಾಯಿ ಹೆಚ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ತೀವಿ ಕರಿಬೇವು ಕೊತ್ತಂಬರಿ ಎಲ್ಲಾ ಹಾಕಿ ಒಗ್ಗರಣೆ ಮಾಡಿ ಅದ್ಕೊಂದಷ್ಟು ಅರ್ಶ್ನಾ ಪುಡಿ ಅದಕ್ಕೆ ಟೊಮಾಟೋ ಹಾಕ್ತೀವಿ ಬೇಯ್ಸ್ಬಿಟ್ಟು ಅದ್ಕ ಒಂದು ಸ್ವಲ್ಪ ಹುಣ್ಶೇಹಣ್ಣು ಹುಳಿ ಹಿಂಡ್ತೀವಿ ಸ್ವಲ್ಪ ಲಿಂಬೆ ಹಣ್ಣು ಹಾಕ್ತೀವಿ ಮಾಡ್ಬಿಟ್ಟು ಅದನ್ನ ಹೊರಗಡೆ ತಕ್ಕೊಂಡು ಅದ್ರ ಜೊತೆಗೆ ಇನ್ನೊಂದು ಜುಣ್ಕ ಅಂತ ಮಾಡ್ತೀವು ಕಡಲೆಬೇಳೆ ಹಿಟ್ಟಿಂದು ಕಡಲೆಬೇಳೆ ಹಿಟ್ಟನ್ನ ಸ್ವಲ್ಪ ಅದೇ ಒಗ್ಗರಣೆ ಕಲ್ಸಿವು ಹಾಕಿರ್ತೀವಿ ಅಂದ್ನಲ್ಲ ಹುಳಿ ಈರುಳ್ಳಿದು ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಕಡಲೇಬೇಳೆ ಹಿಟ್ಟು ಕಲಸಿ ಅದ್ಕ ಜುಣ್ಕಾ ಅಂತ ಮಾಡ್ಬಿಟ್ಟು ಸೈಡಿಗ ಇಟ್ಟುಕೊಂಡು ಈ ಮಂಡಕ್ಕೀನ ಹಾಕಿ ಆ ಹುಳಿ ಮಾಡಿಟ್ಟಿರ್ತೀವಲ್ಲ ಅದ್ನ ಹಾಕ್ಬಿಟ್ಟು ಸ್ವಲ್ಪ ಜುಣ್ಕ ಹಾಕ್ಬಿಟ್ಟು ಒಂದು ದೊಡ್ಡ ಪಾತ್ರೇಲಿ ಗರ ಗರ ಗರ ಗರ ಗರ ತಿರುಗ್ಶಿಬಿಟ್ಟು ತಗ್ದ್ರೆ ಗಿರ್ಮಿಟ್ಟ ತುಂಬ ಚೆನ್ನಾಗಿರುತ್ತೆ ಅದ್ನ ಒಂದು ತಟ್ಟೇಲಿ ಹಾಕಿ ಅದ್ರ ಮೇಲೆ ಶೇವ್ ಮೇಲೆ ಹಾಕಿ ಅದ್ರ ಮೇಲೆ ಮಿರ್ಚಿ ಮಾಡ್ಕೊಂಡು ತಿನ್ತಾರೆ ಮಿರ್ಚಿ ಬಜ್ಜಿ ಹೇಗಂದರೆ ಕಡಲೇಬೇಳೆ ಹಿಟ್ಟು ಕಲಸ್ಬಿಟ್ಟು ಅದ್ನ ಕಡಲೇಬೇಳೆ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಕಾಸಿ ಹಾಕ್ತಾರೆ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕ್ತಾರೆ ಅದ್ಕ ಅಜ್ವಾನ ಉಪ್ಪು ಹಾಕಿ ಅದನ್ನ ಒಂದು ನೀರು ಹಾಕಿ ಒನ್ ಸ್ವಲ್ಪ ನೀರು ಗಟ್ಟಿ ಪೂರ ಗಟ್ಟಿ ಇರ್ಬಾರ್ದು ಪೂರ ನೀರ್ ಇರ್ಬಾರ್ದು ಒಂದ್ ಹದಕ್ ಅದನ್ ಮಾಡ್ಬಿಟ್ಟು ನಾವದನ್ನ ಮಿರ್ಚಿ ಮೆಣ್ಶಿನ್ಕಾಯಿ ಅಂತ ಅದಕ್ಕೆ ಅದು ಖಾರ ಇರಲ್ಲ ಅಂತ ಮೆಣ್ಶಿನ್ಕಾಯನ್ನ ತಗೊಂಡು ಮುಂದಿಂದ ಒಂದು ಸ್ವಲ್ಪ ಕಟ್ ಮಾಡ್ಬಿಟ್ಟು ಮಧ್ಯದಲ್ಲಿ ಅದನ್ನ ಕೊರ್ದ್ಬಿಟ್ಟು ನಾವು ಮಧ್ಯದಲ್ಲಿ ಜೀರ್ಗೆ ಉಪ್ಪು ಕೂಡಾ ತುಂಬ್ತಾರೆ ಒಬ್ಬೊಬ್ಬರು ಜೀರ್ಗೆ ಉಪ್ಪು ಅಷ್ಟೆ ಮಿಕ್ಸಿಂಗ್ ಮಾಡಿಟ್ಟು ಪೌಡ್ರನ್ನ ಅದನ್ನ ಮಧ್ಯದಲ್ಲಿ ತುಂಬಿ ಆ ಹಿಟ್ಟಿನಲ್ಲಿ ಎರ್ದುಬಿಟ್ಟು ಹಾಕ್ಬಿಟ್ಟರೆ ಎಣ್ಣೇಲಿ ಅದು ಮಿರ್ಚಿ ತಯಾರಾಗುತ್ತೆ ತುಂಬನೇ ಇಷ್ಟ ತುಂಬ ಇಷ್ಟ ಪಡ್ತಾರೆ ನಮ್ಮ ಸೈಡೆಲ್ಲ ಫುಲ್ ಮಿರ್ಚಿ ಬಜ್ಜಿ ಗಿರ್ಮಿಟಂದರೆ ಭಾಳ ಇಷ್ಟ ಪಡ್ತಾರೆ ಈ ಥರ ಎಲ್ಲ ರೆಸಿಪಿಗಳು ನೀವು ಸ್ವೀಟಲ್ಲಿ ಇರ್ಬೋದು ಥರ ಪಳಾ ಪಳಾದೀನ್ಸ್ ಯಾವ್ದಾದರು ಉಪಹಾರಗಳದ ಅವ್ಗಳಲ್ಲಿ ಇರ್ಬೋದು ಈ ನಮ್ಮ ಸೈಡಲ್ಲ ತಿನ್ ಉಪ್ಪು ಖಾರ ಹುಳಿ ಇದ್ದಷ್ಟು ಬೆಂಗ್ಳೂರು ಸೈಡು ಬರಲ್ಲ ಹೆಚ್ಚಾಗಿ ಅಲ್ಲಿ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಅಲ್ಲಿ ಅಡಿಗೇನೇ ಅಲ್ಲಿನ ಅಲ್ಲಿದೇ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ಅಡಿಗೇನೇ ನಮ್ಗ ಇಷ್ಟ ಆಗುತ್ತೆ ಇಲ್ಲಿ ಉಪ್ಪು ಖಾರ ಜಾಸ್ತಿ ಇರೋದರಿಂದ ಭಾಳ ಜನ ಇಷ್ಟ ಪಡ್ತಾರೆ ಅಲ್ಲಿ ಉಪ್ಪು ಖಾರ ಕಡಿಮೆ ಇರೋದರಿಂದ ಅಲ್ಲಿ ಜನರಿಗೆಲ್ಲ ಅಲ್ಲಿಯೆ ಸೆಟ್ ಆಬಿಟ್ಟಿರ್ತಾರೆ ಹೊಂದ್ಕೊಬಿಟ್ಟಿರ್ತಾರೆ ಅಲ್ಲಿ ಜನಕ್ಕೆ

ಉಪ್ಪು ಖಾರ ಹುಳಿ ಇದ್ದಷ್ಟು ನಮ್ಮಲ್ಲೆಲ್ಲ ನಮ್ಮಂದಿಗೆ ನಮ್ಕಡೆ ಜನರಿಗೆಲ್ಲ ಇಷ್ಟ ಪಡ್ತಾರೆ ಅಷ್ಟೆ ಜಾಸ್ತಿ ಅವರಿಂದ

ನೀವು ಅಡಿಗೆ ಅನ್ನೋದರಿಂದ ನಾವು ಇಷ್ಟೆಲ್ಲ ಅಡಿಗೆ ನಾವು ಮನೆಯಲ್ಲಿ ದಿನ ಅಷ್ಟು ಅಡಿಗೆ ನಾವು ಮಾಡೇ ಮಾಡ್ತೀವಿ ಬೆಳಗ್ಗೆ ರೊಟ್ಟಿ ಇಷ್ಟ ಬೆಳಗ್ಗೆ ನಮ್ಮ ಡೈಲಿ ರೊಟ್ಟಿಯಂತ್ರು ಬೇಕು ಜೋಳದ ರೊಟ್ಟೆ ಮಾಡಿ ಎರಡು ದಿನ್ಸ ಪಲ್ಲೆ ಬೇಕೇ ಬೇಕು ರೊಟ್ಟಿದಿಕ್ಕೆ ಸಾದಿ ಪಲ್ಲೆ ಅಂತ ಇಲ್ಲಿ ಸಿಗುತ್ತೆ ತಿರ್ಗ ಸಾಲಿ ಪಲ್ಲೆ ಅಂತ ಹೇಳಿ ಪುಂಡಿ ಪಲ್ಲೆ ಅಮೇಲೆ ಸ್ವಲ್ಪ ಸಬ್ಬಗ್ಸಿ ಇವುಗಳನ್ನೆಲ್ಲ ನಾವು ಹಾಗೇ ಉಳಾಗಡ್ಡಿ ಜೊತೆಯನೆ ತಾಳ್ಸ್ಬಿಟ್ಟು ತಿನ್ತೀವಿ ಹಿಂಗಾಗಿ ಇಲ್ಲಿ ಜನಕ್ಕ ಇವೆಲ್ಲ ಇಷ್ಟ ಪಡ್ತಾರ ಹಸಿ ತರ್ಕಾರಿ ಮೆಂತೆ ಸೊಪ್ಪು ಮುಲ್ಲಂಗಿ ಸೌತೆಕಾಯಿ ಇವು ಎಲ್ಲವನ್ನು ಸಣ್ಣಗ ಹೆಚ್ಬಿಟ್ಟು ಪಚ್ಡಿ ಅಂತ ಮಾಡ್ತೀವಿ ಎಲ್ಲ ಹಸಿ ತರಕಾರಿಯದ್ದೆ ನಾವು ಅವುಗಳನ್ನ ನಾವು ಜಾಸ್ತಿ ತಿನ್ತೀರ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗಂದರೆ ನಾವು ಬರೇ ಮೆಂತೆ ಮಕ್ಕಳು ಬರೀ ಚಪಾತಿ ತಿಂತಾವ ಅದ್ರ ಜೊತೆ ಬರೆ ಮೆನ್ ಚಪಾತಿ ಚಪಾತಿ ತಿಂದರೆ ಬರೀ ಒಂದು ಫುಡ್ ಆಗುತ್ತೆ ಹಿಟ್ಟು ಆದರೆ ನಾವು ಮಕ್ಕಳು ತಿನ್ನಬೇಕು ಅಂತ ಹೇಳಿ ಮೆಂತೆ ಸೊಪ್ಪು ತಿನ್ನು ಅಂದರೆ ಕೊಡಲ್ಲ ತಿನ್ನಲ್ಲ ಮಕ್ಕಳು ನಾವೇನು ಮಾಡ್ತೀವಿ ಆವಾಗ ಆ ಮೆಂತ್ಯೆ ಸೊಪ್ಪನ್ನ ಸಣ್ಣಗ ಹೆಚ್ಬಿಟ್ಟು ಅದ್ನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಡ್ಸಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರವನ್ನಾ ಹಾಕಿ ಕಲ್ಸ್ಬಿಟ್ಟು ಹಿಟ್ಟಲ್ ಹಾಕಿ ನಾದಿ ಆ ಚಪಾತಿ ಮಾಡ್ಕೊಟ್ಬಿಟ್ರೆ ಮಕ್ಕಳು ಮ್ಯಾಲೆ ಒಂಚೂರು ಬೆಣ್ಣೆ ಅಥವಾ ತುಪ್ಪಾನ ಸವ್ರಿ ಬೇಯ್ಸ್ಬಿಟ್ಟು ಚಪಾತಿ ಬೇಯ್ಸಿ ಅದ್ಕೆಲ್ಲ ಮ್ಯಾಲ ಸವರಿ ಸುತ್ತಿ ಕೊಟ್ಬಿಟ್ಟರೆ ಮಕ್ಕಳು ಆಟಾಡ್ಕೋಳ್ತಾ ತಿನ್ತಾವ ಆ ಮೆಂತೆ ಸೊಪ್ಪು ತಿನ್ನಲ್ಲಲ್ಲ ಅವ ಮಕ್ಕಳು ಆ ಮೆಂತೆ ಸೊಪ್ಪು ಇಲ್ಲಿ ಇದು ಒಂದು ರೀತಿಯಿಂದ ತಿನ್ನೋದರಿಂದ ಮಕ್ಕಳಿಗು ಹೆಲ್ತ್ ಫುಡ್ ಆಗುತ್ತದು ಮೆಂತೆಸೊಪ್ಪು ಆ ಮೆಂತೆಸೊಪ್ಪು ಆಗಲಿ ಅಥವಾ ಅದರಿಂದ ನಾವು ಮತ್ತೆ ಏನಾದ್ರು ಹಾಕ್ಬೋದು ಅದರಲ್ಲಿ ಮಕ್ಕಳು ತಿಂತಾವಂಥ ಮೆಂತೆ ಸೊಪ್ಪು ಒಂದು ಅಂತಲ್ಲ ಪಾಲಕ್ ಸೊಪ್ಪು ಇರ್ಬೋದು ಸಬ್ಬಗ್ಸಿಗೆ ಸೊಪ್ಪು ಇರ್ಬೋದು ಈ ಪಡ್ಡು ಮಾಡ್ತೀವಿ ನಾವು ಪಡ್ಡು ಮಾಡ್ಬೇಕಾದರೆ ಮಕ್ಳು ತಿನ್ನಾಕ ಒಲ್ಲೆ ಅಂತಾವ ನಾವು ಪಡ್ಡಿನೊಳಗನೇ ಹವೇ ಸಬ್ಬಗ್ಸಿಗೆ ಸೊಪ್ಪನ್ನ ಸಣ್ಣಗ ಹೆಚ್ಬಿಟ್ಟು ಉಳಾಗಡ್ಡಿ ಜೊತೆಗೆ ಅದನ್ನ ಹಾಕ್ಬಿಟ್ಟು ಕಲೆಸಿ ಸ್ವಲ್ಪ ಅಜ್ವಾನ ಹಾಕ್ಬಿಟ್ಟರೆ ಅಜ್ವಾನ ಜೀರ್ಣಶಕ್ತಿ ಮಕ್ಕಳಿಗೆ ಎಣ್ಣೆ ಎಣ್ಣೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದು ಹಂಗಾಗಿ ನಾವು ಸ್ವಲ್ಪ ಅಜ್ವಾನ ಹಾಕ್ತೀವಿ ಓಂಕಾಳು ಅಂತೇಳಿ ಅವುನ ಹಾಕ್ಬಿಟ್ಟು ಅದ್ರ ಮೇಲೆ ಸಬ್ಬಗ್ಸಿಗೆ ಸಣ್ಣಗೆ ಹೆಚ್ಬಿಟ್ಟು ಕಲೆಸಿ ಪಡ್ಡು ಹಾಕಿದ್ದರೆ ತಿನ್ನಲಿಕ್ಕೆ ರುಚಿ ಆಗುತ್ತ ಮಕ್ಳಿಗೆ ಇಷ್ಟ ಪಡ್ತಾವೆ ಅದರಿಂದ ಅವು ಮಕ್ಕಳಿಗೆ ಹೆಲ್ತ್ ಫುಡ್ಡುನೂ ಸಿಗುತ್ತೆ ಹೀಗಾಗಿ ನಾವು ಜಾಸ್ತಿ ಅದನ್ನೇ ಮಾಡೋದು ಮಕ್ಕಳಿಗೆ ನಮ್ಮನೇಲಿ ಇದರಿಂದ ನಾವು ಏನು ಮಾಡ್ತೀವಿ ಪಾ ಅಂದರೆ ಮಕ್ ಪುಡ್ಡು ಮಾಡೋದನ್ನ ಒಂದೊಂದು ಥರ ಮಕ್ಕಳು ತಿನ್ನೋದರಲ್ಲೆ ಹೋಗಿರ್ಬೇಕು ನಾವು ಹೆಲ್ದಿ ಫುಡ್ ಆ ಥರ ನಾವು ವಿಚಾರ ಮಾಡ್ಕೊಂಡು ಮಾಡಿರ್ತೀವಿ ಬೆಳಗಡೆ ಈಗ ದೋಸೆ ನೋಡ್ರಿ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡ್ತೀವಿ ಆಲುಗಡ್ಡೆ ಪಲ್ಯ ಒಂದೇ ತಿನ್ತಾವ ಮಕ್ಕಳು ನಾವು ಅದ್ರ ಜೊತೆಗೆ ಇನ್ನೊಂದು ಮಾಡ್ಬೇಕು ಏನಪ್ಪಾ ಅಂದರೆ ಈರುಳ್ಳಿನ ಪಲ್ಲೆ ಮಾಡ್ತೀವಲ್ಲ ಅದ್ಕೊಂದು ಸ್ವಲ್ಪ ಪುಟಾಣಿ ಹಿಟ್ಟು ಕಲೆಸಿ ಬಿಡಬೇಕು ಅದು ಒಂಥರ ಪಲ್ಲೆ ಟೇಸ್ಟ್ ಆಗುತ್ತೆ ಮಕ್ಕಳು ತಿಂತಾವೆ ಅದ್ರ ಜೊತೆಗೆ ನಾವು ಪೂರಿಗುನೂ ಮಾಡ್ಬೋದು ಆ ಥರ ಪಲ್ಲೆ ಪೂರಿ ಸಾಗು ಅಂತ ಹೇಳ್ಬಿಟ್ಟು ಗೆಲ್ಲ ಉಳ್ಳಾಗಡ್ಡೆ ಬೇಯ್ಸಿಬಿಟ್ಟು ಪುಟಾಣಿ ಹಿಟ್ಟು ಕಲಸ್ತಾರೆ ಪೂರಿ ಜೊತೆಗೆ ಅದನ್ನು ತಿನ್ತಾರೆ ಚಪಾತಿ ಜೊತೆಗೂ ತಿಂತಾರೆ ಪೂರಿ ಜೊತೆಗೂ ತಿಂತಾರೆ ಅದು ಭಾಳ ಇಷ್ಟಾ ಪಡ್ತಾರ ಹಿಂಗಾಗಿ ಒಂದು ಪಲ್ಲೇನ ಎರಡು ಥರಾನೂ ಯೂಸ್ ಮಾಡ್ಬೋದು ಈರುಳ್ಳಿ ಪಲ್ಲೆ ಅಂತ ಹೇಳ್ಬಿಟ್ಟು ಈ ಬದ್ನೇಕಾಯಿ ಎಣ್ಗಾಯಿ ಬದ್ನೇಕಾಯಿ ಅಂತ್ರೂ ತುಂಬ ಚೆನ್ನಾಗಿರುತ್ತೆ ನಮ್ಮಲ್ಲಿ ಎಷ್ಟು ತ ಎರಡು ಥರ ವೆರೈಟಿ ಮಾಡ್ತಾರೆ ಅಮೇಗ ಎಣ್ಣೆಗಾಯಿ ಬದ್ನೆಕಾಯಿ ನಾನು ಮಾಡಿದ ಬದ್ನೇಕಾಯಿ ಪಲ್ಲೆ ಎಣ್ಣೆಗಾಯಿ ಹೀರೀಕಾಯಿ ಪಲ್ಲೆ ಅಂದ್ರೆ ನಮ್ಮನೇಲಿ ಭಾಳ ತುಂಬ ಇಷ್ಟಪಡ್ತಿರ್ತಾರೆ ಆಮೇಲೆ ಹಶೀಮೆಣ್ಶಿನ್ಕಾಯಿ ಚಟ್ನಿ ಮಾಡ್ತೀನಿ ನಾನು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಿ ಹೀಗಾಗಿ ನನ್ಗ ಭಾಳ್ ಇಷ್ಟ ಆಗುತ್ತೆ ಅವ್ ನಾವು ಅವ್ರ ಇಷ್ಟಪಟ್ಟು ತಿನ್ನೋದರಿಂದ ನನಗಿನ್ನೂ ಬೇರೆ ಬೇರೆ ಬೇರೆ ಬೇರೆ ವೆರೈಟಿ ಥರ ಹುಡುಕಿ ಹುಡುಕಿ ಮಾಡ್ಬೇಕು ಅನ್ನೋ ಒಂದು ಇಷ್ಟ ಆಗುತ್ತೆ ನನಗೆ ಈ ಜೋಳದ ರೊಟ್ಟಿ ಈಗ ಚಪಾತಿ ಪಡ್ಡು ಆಯಿತು ದೋಸೆ ಆಯಿತು ಅಮೇಲೆ ಸ್ವೀಟ್ ದಿನ್ಸ ಆಯ್ತು ಸಿ ಪೆಹ್ಲೆ ನೀವು ಗೋದಿ ಹುಗ್ಗಿ ಅಂತ ಹೇಳಿ ಮಾಡ್ತಾರೆ ನಮ್ಮ ಸೈಡೆಲ್ಲ ಗೋದಿ ಹುಗ್ಗಿ ಅಂದರೆ ಗೋದಿ ಹುಗ್ಗಿ ಅಂದರೆ ಸ್ವೀಟ್ ಅದು ನಾವು ಮಾಡಕ್ಕಾಗಿ ಒಂದು ಗೋದಿದು ಅಂತ ಸಿಗುತ್ತೆ ಅದು ಆ ಗೋಧಿ ತಗೊಂಬಂದು ಒಂದೆರಡು ವಿಝಿಲ್ ಮೆತ್ತಗೆ ಹೊಡೆಸ್ಬಿಟ್ಟು ಆಮೇಲೆ ಅದನ್ನ ಫುಲ್ ಮ್ಯಾಶ್ ಮಾಡ್ಬಿಟ್ಟು ಫುಲ್ ಮ್ಯಾಶ್ ಮಾಡಿ ಅದಕ್ಕೆಲ್ಲ ಬೆಲ್ಲ ಹಾಕಿ ಕುದಿಸಬೇಕು ಮತ್ತು ಕುದಿಸ್ಬಿಟ್ಟು ತಿನ್ ಅದನ್ನೂ ಕೂಡಾ ಅದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾರೆ ಡ್ರೈ ಫ್ರೂಟ್ಸ್ ಹಾಕಿ ಬೆಲ್ಲ ಹಾಕಿ ಕಲಸಿ ಕುದಿಸ್ತಾರೆ ಅದು ಅಂತ್ರೂ ಗೋದಿಗ್ಗಿ ತುಂಬ ಇಷ್ಟ ಪಡ್ತಾರೆ ಅದು ಒಬ್ಬಟ್ಟು ಜಾಸ್ತಿ ತಿಂದಿರ್ತೀರಿ ನೀವು ಆದರೆ ಗೋದಿಗ್ಗಿ ತಿಂದಿರಂಗಿಲ್ಲ ಗೋದಿಗ್ಗಿ ಒಂದು ಸ್ಪೆಷಾಲಿಟಿ ನಮ್ಮಲ್ಲಿ ಅದು ಆಲ್ಮೋಸ್ಟ್ ಎಲ್ಲಾರ ಮನೇಲಿ ಮಾಡ್ತಾರೆ ಸಕ್ಕರೆ ಹಾಕ್ತಾರೆ ಸಕ್ಕರೆಕಿಂತ ಬೆಲ್ಲ ಭಾಳ ಇಷ್ಟ ಆಗುತ್ತೆ ಬೆಲ್ಲ ಯಾಕಂತ ಕೇಳಿರೆ ನಮ್ಮ ಹೆಲ್ತಿಗೂ ಭಾಳಾ ಒಳ್ಳೆಯದು ಆಮೇಲೆ ಬೆಲ್ಲದ ರುಚೀನೇ ಬೇರೆ ಸಕ್ಕರೆ ರುಚೀನೇ ಬೇರೆ ಬೆಲ್ಲದಷ್ಟು ಸಕ್ಕರೆ ರುಚಿ ಬರಲ್ಲ ಅದ್ಕಾಗಿ ಹೆಚ್ಚಾಗಿ ಎಲ್ಲಾರೂ ಬೆಲ್ಲದ ಐಟಮ್ನಾ ಸ್ವೀಟನ್ನ ತಿನ್ರಿ ಅಷ್ಟೆ ನಾ ಕೇಳೋದು ಓಕೆನಾ ಓಕೆ ಬಾಯ್ ಬಾಬಾಯ್